ಇದು ಅತ್ಯಂತ ತಪ್ಪಿನ ವಿಷಯವಾಗಿದೆ ಏಕೆಂದರೆ ಬರೀ ಮಹಿಳೆಯರು ಅಡುಗೆ ಮಾಡಬೇಕು ಮಾಡಬೇಕು ಪುರುಷರು ಅಡುಗೆ ಮಾಡಬಾರ್ದು ಅನ್ನೋದು ಯಾವ ಪುಸ್ತಕದಲ್ಲೂ ಕೂಡ ಇಲ್ಲ ಏಕೆಂದರೆ ನಾವು ಹಲವಾರು ಹಲವಾರು ಎಕ್ಸಾಂಪಲ್ಸ್ ಅಂದರೆ ಉದಾಹರ್ಣೆಗಳ್ನ ನಾವು ನೋಡ್ತೀವಿ ಯಾಕಂದರೆ ಹುಡ್ಗರು ಇಲ್ಲ ಅಂದರೆ ಪುರುಷರು ಅಡುಗೆ ಮಾಡುವುದು ಅವರ ಶೈಲಿಯೇ ಬೇರೆ ಇರುತ್ತದೆ ಆ ರುಚಿಯೇ ಬೇರೆ ಇರುತ್ತದೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಹೀಗಾಗಿ ಬರೀ ಮಹಿಳೆಯರು ಅಡುಗೆ ಮಾಡುವುದು ತುಂಬ ದೊಡ್ಡ ದೊಡ್ಡ ತಪ್ಪಿನ ವಿಷಯವಾಗುತ್ತದೆ ಅನ್ನೋದು ಸರಿ ಇಲ್ಲ ಈ ಈ ಬರೀ ಹುಡ್ಗಿಯರೇ ಮಾಡಬೇಕು ಪ್ರತಿಯೊಂದು ಕೆಲಸ ಅನ್ನೋದು ತುಂಬಾ ತಪ್ಪದು ಇನ್ನೊಂದು ಏನಂದರೆ ಪುರುಷರು ಅಡ್ಗೆಯೇ ಆಗಿರಲಿ ಬೇರೆ ಯಾವುದೇ ಕೆಲ್ಸವೇ ಆಗಿರಲಿ ಕಲಿತ್ಕೊಂಡ್ರೆ ಏನಾದರೂ ಅವ್ರಿಗೆ ಅಪ್ಪ ಅಮ್ಮನಿಗೆ ಆಗಿರಲಿ ಅವರ ಹೆಂಡತಿಗೆ ಆಗಿರಲಿ ಏನಾದರೂ ಹುಷಾರಿಲ್ಲ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದಾಗ ಅವರು ಬೇರೆಯವರ ಸಹಾಯ ಇಲ್ಲದೇ ಇಲ್ಲ ಹೋಟೆಲಿನಿಂದ ತಗೊಂಡು ಬರೋದೇ ಆಗಿರಲಿ ಆ ಸಹಾಯಗಳಿಲ್ಲದೇ ಅವರಾಗವ್ರೆ ಅಡುಗೆ ಮಾಡಿ ತಮ್ಮ ಕುಟುಂಬದವ್ರ್ಗೆ ಬಡಿಸಿದ್ರೆ ಅತಿ ಹೆಚ್ಚು ಸಂತೋಷಪಡ್ತಾರೆ ಇನ್ನೊಂದು ಇವ್ರಿಗೆ ಅತಿ ಹೆಚ್ಚು ಪ್ರಶಂಸೆ ಪ್ರಶಂಸೆ ಸಿಗುತ್ತದೆ ಹೀಗಾಗಿ ನಾವು ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು ಪ್ರತಿಯೊಂದು ಕೆಲಸ ಬರೀ ಹುಡುಗರಲ್ಲ ಮಾಡಿ ಬರೀ ಹುಡ್ಗೀರು ಮಾಡೋದಲ್ಲ ಹುಡ್ಗರು ಕೂಡ ಮಾಡಬೇಕು ಅನ್ನೋ ಒಂದು ಒಂದು ಬುದ್ದಿಯನ್ನು ನಾವು ಚಿಕ್ಕ ವಯ್ಸಿಂದಲೇ ನಮ್ಮ ಹುಡ್ಗರಿಗೆ ಕಲಿಸ್ಬೇಕಾಗುತ್ತೆ ಹೀಗಾಗಿ ಅಡುಗೆ ಅನ್ನೋದು ಬಂದರೆ ಅವರಿಗೆ ಇನ್ನು ತುಂಬಾ ಒಂದು ಹೊಸಾ ರೀತಿಯಿಂದ ಹೊಸ ಶೈಲಿಗಳು ತುಂಬ ಚೆನ್ನಾಗ್ ಬಂದಿರುತ್ತೆ ಹುಡುಗರ್ಗೆ ಯಾಕಂದರೆ ಅವರು ಹುಡುಗೀರ್ಗಿಂತ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಅವರು ತಮ್ಮ ಅಡುಗೆಗಳನ್ನೆ ಆಗಿರಲೀ ತಮ್ಮ ಕಾರ್ಯಕ್ರಮಗಳನ್ನೇ ಆಗಿರಲಿ ತಮ್ಮ ಕಾರ್ಯಗಳನ್ನೇ ಆಗಿರಲೀ ಮಾಡ್ತಾರೆ ಹೀಗಾಗಿ ಬರೀ ಗಂಡು ಮಕ್ಕಳೆ ಮಾಡ್ತಾರೆ ಗ ಅನ್ನೋದು ತಪ್ಪು